ಕ್ರಿಯೆ ದಿನಾಂಕ ಹಾಗು ಸಮಯವನ್ನು ತಿಳಿಸಿ ಒಂದು ಕ್ಯಾಬನ್ನು ಮುಂಚಿತವಾಗಿ ಗೊತ್ತುಪಡಿಸಿದ್ದೇವೆ ನಮಗೆ ತುಮಕೂರಿಗೆ ಒಂದು ಕ್ಯಾಬ್ ಬೇಕಾಗಿದೆ ಆ ಸ್ಥಳಕ್ಕೆ ನೀವು ಒಂದು ಕ್ಯಾಬನ್ನು ಕಳಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ ನಾನು ನನ್ನ ಫ್ಯಾನ್ ನನ್ನ ಫೋನಿನಲ್ಲಿ ಅಂದರೆ ಮೊಬೈಲಿನಲ್ಲಿ ಆ್ಯಪನ್ನು ಬಳಸಿ ನಾನು ಓಲಾವನ್ನು ಬುಕ್ ಮಾಡುತ್ತಿದ್ದೇನೆ ದಯಮಾಡಿ ತುಮಕೂರಿಗೆ ನಾನು ಇರುವ ಸ್ಥಳಕ್ಕೆ ಕ್ಯಾಬನ್ನು ಕಳಿಸ್ಕೊಡಿ